ಹಲೋ ಸ ಹಾಂ ನಾನು ಸ್ನೇಹ ಅಂತ ಉತ್ತರ ಕನ್ನಡದಿಂದ ಮಾತಾಡ್ತಿರೋದು ಆ ನನ್ನ ನನಗೆ ಒಂದಿಷ್ಟು ಜಾಗಗಳಿಗೆ ಹೋಗೋದಿದೆ ಮಹಾಬಲೇಶ್ವರ ಅಂಥ ಟೆಂಪಲ್ಸಿಗೆಲ್ಲ ಹೋಗೋದಿದೆ ನನ್ನ ಫ್ರೆಂಡ್ ನಿಮ್ಮನ್ನು ರೆಕ್ಮೆಂಡ್ ಮಾಡಿದ್ಲು ಸೋ ಅದಕ್ಕೆ ನಿಮ್ಮನ್ನು ಟ್ರಾವೆಲಿಂಗ್ ಏಜೆನ್ಸಿ ತುಂಬ ಚೆನ್ನಾಗಿದೆ ಅಂದರು ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ ನನಗೆ ಮಹಾಬಲೇಶ್ವರಕ್ಕೆ ಹೋಗೋಕೆ ನಿಮ್ಮದು ಫೆಸಿಲಿಟೀಸ್ ಹೇಗಿರುತ್ತೆ ಅಂತ ಗೊತ್ತಾಗ್ಬೇಕಾಗಿತ್ತು ಸ್ವಲ್ಪ

ಸರ್ ನಾವೊಂದು ಆರು ಜನ ಇದ್ದೀವಿ ನಮ್ಗೆ ರೂಮ್ ಕೂಡ ಬೇಕಾಗುತ್ತೆ ಒಂದು ವೆಹಿಕಲ್ ಕೂಡ ಬೇಕು ಅದು ಎಷ್ಟಾಗುತ್ತೆ ನಿಮ್ಮದು ಒಂದು ದಿನದ್ದು

ನಾವು ಒಂದು ಏಯ್ಟ್ ಫೆಬ್ರವರಿ ಏಯ್ಟ್ ಫೆಬ್ರವರಿಯಿಂದ ಬರಂಗ್ ಬರ್ತೀವಿ ಓಕೆ ಓಕೆ ಸರ್ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು